ಹಲೋ ನಮಸ್ಕಾರ ರೀ ಸರ್ ಇದು ನಾವು ಕೊಪ್ಳಕ್ಕೆ ಪ್ರವಾಸಕ್ಕೆ ಬರೋಕ್ ಒಂತಿವ್ರೀ ನಾವು ಇದು ಈ ಕಡೆ ದಾವಣ್ಗೆರೆ ಆ ಕಡಿಂದ ಬರೋಕ್ ಒಂತಿವ್ರಿ ನಮಗೆ ಕೊಪ್ಳದ ಬಗ್ಗೆ ಅಷ್ಟು ಗೊತ್ತಿಲ್ಲ ರೀ ಸರ್ ಅದಕ್ಕೆ ನಮಗೆ ಕೊಪ್ಳದಾಗ ಏನೇನು ಈಗ ನೋಡಂಥ ಜಾಗ ಏನೇನದಾವು ಮತ್ತು ಜಾತ್ರೆದ್ ಹೇಳ್ತಾರಲ್ಲ ಸರ್ ಅದು ಹೆಂಗ ಒಂದು ಸ್ವಲ್ಪ ಎಲ್ಲ ಮಾಹಿತಿ ಬೇಕಿತ್ತು ಸರ್ ನಮಗೆ ಅದ್ರ ಬಗ್ಗೆ ನಾವೊಂದು ಹನ್ನೆರಡು ಜನ ಬರ್ತೀವಿ ಸರ್

ನಾವು ಮುಂದಿನ ಶುಕ್ರವಾರ ಬರ್ತೀವಿ ಸರ್ ಅದ ಜಾತ್ರೆಯೂ ನೋಡ್ದಂಗೆ ಆಗತ್ತಂದು ಸ್ವಲ್ಪ ದಿನ ಮುಂಚೆಗೆ ಬರೋಕ್ ಒಂತಿವಿ ಸರ್ ನಾವು ಅದಕ್ಕೆ ಒಂದು ಸ್ವಲ್ಪ ನಮಗೆ ಊಟದ ವ್ಯವಸ್ಥೆ ಮತ್ತು ರೂಮು ಗೀಮು ವ್ಯವಸ್ಥೆ ಎಲ್ಲ ಮಾಡ್ಕೊಡ್ಬೇಕು ಸರ್ ನಮಗೆ ಹಾಂ ಆಮೇಲೆ ನೋಡೊಂಥ ಜಾಗ ಯಾವ್ಯಾವು ಇದಾವ್ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಹಾಂ ಹಾಂ ಹಾಂ ಸರ್

ಹಾಂ ಸರ್ ಬರ್ತೀವಿ ಒಂದು ಹ್ಞೂ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಹಾಂ ಅದು ಒಂದು ಹನ್ನೆರಡು ಜನ ಒಂದು ವಾರ ಇರ್ಬೇಕು ಅಂದ್ಕೊಂಡೀವಿ ಸರ್ ನಮಗೆ ಊಟದ ವ್ಯವಸ್ಥೆ ಮತ್ತಲ್ಲಿ ವಾಸ ಮಾಡೋಕೆ ಒಂದು ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್ ಹಾಂ ಸರ್

ಹಾಂ ಸರ್ ಹಾಂ ಹಾಂ ಹಾಂ ಸರಿ ತೊಗೋಳ್ರಿ ಸರ್ ಹಂಗಿದ್ರ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ರಿ ಸರ್ ನಾವು ಬರ್ತೀವಿ ಹಾಂ ಸರಿ